ಮೇಡಮ್ ನೆನ್ನೆ ಬಂದು ಮೇಡಮ್ ನಾವು ಪೇಶೆಂಟ್ ನೆನ್ನೆ ಬಂದಿದ್ವಲ್ಲ ಜ್ವರ ಅಂತ ನೆನ್ನೆ ನೀವು ಮಾತ್ರೇ ಆಮೇಲೆ ಸಿರಪ್ ಕೊಟ್ಟಿದ್ದಿರಲ್ಲ ಅದು ಮೇಲೆ ಆಗಿಲ್ಲ ಮ್ಯಾಮ್ ಅದು ಮೇಡಮ್ ವಾಯ್ಸ್ ಕಟ್ಟಾಗ್ತಿದೆ ನಮ್ಮ ಹೆಸ್ರು ಜೀವನ್ ಅಂತ ನೆನ್ನೆ ನಾಲ್ಕು ಗಂಟೆಗೆ ಬಂದಿದ್ದೆ ನಾನು ತಗೊಂಡಿದ್ದೆ ಆದರೆ ನೆನ್ನೇ ತುಂಬ ಕೆಲಸ ಇತ್ತು

ನೆನ್ನೆ ಹಾಂ ನೆನ್ನೆ ನೈಟೆಲ್ಲ ತೊಗೋಂಡೆ ಅದು ತುಂಬ ತಲೆನೋವು ಜ್ವರ ನೆಗಡಿ ಇದೆ ಇವಾಗ ಸುಸ್ತು ಕೆಲಸ ಜಾಸ್ತಿಯಿತ್ತು ಮೇಡಮ್ ರಕ್ತ ಪರೀಕ್ಷೆಗೆ ಎಷ್ಟಾಗುತ್ತೆ ಮೇಡಮ್

ಸರಿ ನಮ್ಮ ಅಮ್ಮನ ಕರ್ಕೊಂಬರ್ತೀನಿ ನಮ್ಮಅಮ್ಮಗೆ ಇದೂ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಒಂದು ತಿಂಗ್ಳಿಗೆ ಒಂದ್ಸಲ ಹಾಂ ನಾಳೆ ಎಷ್ಟೊತ್ಗೆ ಬರಲಿ ಮೇಡಮ್ ಶುಗರ್ ಟೆಸ್ಟ್ ಮಾಡಿಸಿದ್ದೆ ಒಂದು ಎಷ್ಟು ದಿವಸ ಆಯಿತು ನಾಳೆ ಕ್ಲಿನಿಕ್ ಬರಬೇಕ ಮೇಡಮ್ ಎಷ್ಟೊತ್ತಿಗೆ ಬರಬೇಕು

ನಂಗೆ ನಾಳೆಯಿಂದ ನಾಲ್ಕು ಗಂಟೆಗೆ ನಂಗೆ ಸ್ವಲ್ಪ್ ಕೆಲಸ ಇರುತ್ತೆ ಬೇರೆ ಟೈಮಿಂಗ್ಸ್ ಯಾವ್ದಾರು ಸರಿ ಮೇಡಮ್ ಏಳು ಗಂಟೆಗೆ ನೀವು ಹೋಗ್ತಿರಲ್ಲ ಮೇಡಮ್ ಸರಿ ಮೇಡಮ್ ಬರೋವಾಗ ಫೋನ್ ಮಾಡ್ಕೊಂಬರ್ತೀನಿ ಹಾಂ ಸರಿ ಮೇಡಮ್